ಹಲೋ ನಮಸ್ತೆ ಟ್ರಾವೆಲ್ ಏಜೆನ್ಸಿಯ ಟ್ರಾವೆಲ್ ಏಜೆನ್ಸಿಯ ಹಾಂ ಹಾಂ ಹಾಂ ಹಾಂ ನಮಗೆ ಒಂದು ಅಲ್ಲ ನಮಗೊಂದು ಶ್ರೀ ವಿಶ್ವೇಶ್ವರ ಟೆಂಪಲಿಗೆ ಹೋಗಲಿಕ್ಕೆ ಹತ್ತು ಸೀಟಿರುವ ಗಾಡಿ ಬೇಕಿತ್ತು ಸರ ಹೌದು

ಹಾಂ ಹಾಂ ಅರ್ಕಂಡ್ರಿ ಆ ಹಾಂ ಹಾಂ ಹಾಂ ಹೌದ್ ಅದು ಗೊತ್ತುಂಟು ಹಾಂ ಅದರಲ್ಲೇ ಮೂವತ್ತು ಸಾವಿರ ತುಂಬ ಹೆಚ್ಚಾಯಿತಾ ಅಂತ ಸರ ಹಾಂ ಹಾಂ ಹಾಂ ಹಾಂ ಹಾಂ ಓ ಆಯ್ತು ಸರ್ ಹಾಗೆ ಅಲ್ಲ ನಮಗೆ ಮತ್ತು ಸ್ವಲ್ಪ ಆಚೀಚೆ ಬೇರೆ ಎಲ್ಲ ದೇವಸ್ಥಾನಗಳಿಗೆ ಹೋಗಬೇಕಿತ್ತು ಬೇರೆ ಅಲ್ಲಿ ಎಲ್ಲ ಆನ್ ದಿ ವೇ ಇದ್ದೆ ಹಾಂ ಆನ್ ದಿ ವೇ ಇದ್ದೆ ಹಾಂ ಹಾಂ ಹಾಂ ಹೌದು ಬೇರೆ ಒಂಚೂರು ಹಾಂ ಪ್ಲೀಸ್ ಹೌದೌದು

ಹೌದು ಸರ್ ಯಾವಾಗ ಸಹ ನಾವು ನಿಮ್ಮ ಹತ್ರವೇ ಬುಕ್ ಮಾಡುದು ಹಾಂ ಹೌದಾ ಹಾಂ ಅಲ್ಲ ನಾವು ಯಾವಾಗ ಸಹ ನಿಮ್ಮಲ್ಲೇ ಬುಕ್ ಮಾಡಿಸುದಲ್ಲ ಮಹಿಳಾ ಮಂಡಳಿ ಅವ್ರ್ದು ನಿಮ್ಮಲ್ಲೇ ಬುಕ್ ಮಾಡಿಸುದು ಅದರಿಂದ ಸ್ವಲ್ಪ ಕನ್ಸೇಶನ್ ಮಾಡಿ ಹಾಗೆ ಹಾಂ ಆಯ್ತು ಆಯ್ತು ಆಯಿತು ಮತ್ತು ಸರಿ ಸರ್ ಅದರಲ್ಲಿ ಊಟ ತಿಂಡಿಯದ್ದು ಎಲ್ಲ ಉಂಟಾ ಹಾಂ ಮತ್ತು ನಮ್ಮಲ್ಲಿ ಎಲ್ಲ ಮಕ್ಕಳೆಲ್ಲ ಇದ್ದಾರೆ ಅವರೆಲ್ಲ ಡ್ಯಾನ್ಸ್ ಮಾಡಲಿಕ್ಕೆ ಸೌಂಡ ಇದು ವ್ಯವಸ್ಥೆ ಎಲ್ಲ ಉಂಟಲ್ಲ ಅದೆ ಆ ಅದೆಲ್ಲ ಇರಬೇಕು ಏನಂದರೆ ನಮ್ಮಲ್ಲಿ ನಾವೆಲ್ಲ ಆದರೆ ಮುದುಕರು ಕೆಲವು ಮಕ್ಕಳೆಲ್ಲ ಕುಣಿತಾರಲ್ಲ ಈಗದ್ದೆಲ್ಲ ಅದು

ಇಷ್ಟರ ತನಕ ಹೌದೌದು ಹೌದೌದೌದು ಹೌದು ಆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಆಯ್ತು ಸರ್ ಗೊತ್ತುಂಟು ನಿಮ್ಮ ಸರ್ವಿಸ್ನ ಬಗ್ಗೆ ನಮಗೆ ಎರಡು ಮಾತೇ ಇಲ್ಲ ಹಾಗೆ ಹಾಗೆ ಆ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಸರ್ ಆಯಿತು ಹಾಗಾದರೆ ನಾವು ಬುಕ್ ಮಾಡಿ ಬಿಡಿ ನಾಡಿದ್ದು ಸಂಡೆಗೆ ಆಯ್ತು ಆಯ್ತು ಆಯ್ತು ಆಯ್ತು ಸರ್ ಸರಿ ಸರ್ ಸರಿ ಸರ್